ಹಾಂ ನಿಮ್ಮ ಅಂಗಡಿ ಕಿರಾಣಿ ಇದರ್ದು ಕಾಯಿಪಲ್ಲೆ ಅಂಗಡಿ ತಗ್ದೇತನು ರೀ ಹೌದಾ ಏನೇನು ಬಂದಿತ್ತು ರೀ ಕಾಯಿಪಲ್ಲೆ

ಬದ್ನೆಕಾಯಿ ಹೆಂಗೆ ರೀ ಕಿಲೋ ಅರ್ವತ್ತು ಯಾಕೆ ಭಾಳ ಆತಲ್ಲ ಸೋವಿ ಅದಾವು ನೀವೇನು ಹೌದಾ ಹೌದಾ ಮತ್ತು ಬೀನ್ಸ

ನಮ್ಗೆ ಬೇಕಾಗಿ ಕಿಲೋ ತೊಗೊಂಡ್ರೆ ಅರ್ವತ್ತು ರೂಪಾಯಿ ಏನು ಹಾಂ ಸರಿ ಅರ್ವತ್ತು ಇದು ಅರ್ಧರ್ಧ ಕಿಲೋ ನಮ್ಗೆ ಬೇಕು ಮನಿಗೆ ಕಳಸ್ತಿರೇನು ನೀವು ಹಾಂ ಯಾರದ್ರಲ್ಲಿ ಸೊಪ್ಪು ಎಲ್ಲ ಐತಿ ನಮಗೆ ಬರಕ್ಕ ಈಗ ಯಾರು ಇಲ್ಲ ಮನೆಯಾಗ ಅದಕ್ಕೆ ನೀವು ಯಾರ ಹುಡ್ಗುರು ಇದ್ರೆ ಕಳ್ಸಿದ್ರೆ ಇದು ಆಗ್ತಿತ್ತು ನಾ ಅದು ರೊಕ್ಕ ಕೊಟ್ಟು ಕಳಿಸ್ತಿದ್ದೆ ಹೌದಾ ಮತ್ತು ಇದನ್ನ ಸೊಪ್ಪು ಏನೇನು ಐತ್ರಿ ಹಾಂ ಕೊತ್ತಂಬ್ರಿ ಕರ್ಬೇವು ಐತಿ ಕೊತ್ತಂಬ್ರಿ ಕರ್ಬೇವು ಐತಿ ಹಾಂ ಎಲ್ಲಾನೂ ಎರಡು ಎರಡು ಸೂಡು ಕಳಿಸ್ತೀರಿ ಎರಡು ಎರಡು ಸೂಡು ಮತ್ತು ಬದ್ನೆಕಾಯಿ ಅರ್ಧ ಕಿಲೋ ಬೀನ್ಸ್ ಅರ್ಧ ಕಿಲೋ ಹಾಂ ಆಮೇಲೆ ಚೌಳಿಕಾಯಿ ಪಾವು ಕಿಲೋ ಚೌಳಿಕಾಯಿ ಅರ್ಧ ಕಿಲೋ ಬೇಡ ಪಾವು ಕಿಲೋ ಹಾಂ ಮತ್ತು ಹದಿನೈದು ರೂಪಾಯಿ ಮಾಡಿರಿ ಚೌಳಿಕಾಯಿ ಇಪ್ಪತ್ತು ಹಂಗೆ ಭಾಳ ಆಕತ್ತಿ ಹೇ ಅಲ್ಲ ರಿ ಈಗ ಕಿಲೋಗಟ್ಟಲೆ ತೊಗೊಂಡ್ರೆ ಕಡಿಮೆ ಮಾಡಿರಲ್ಲ ಅರ್ವತ್ತು ರೂಪಾಯಿ ಅಂದಿರಲ್ಲ ಮತ್ತೆ ಅರ್ವತ್ತು ರೂಪಾಯಿ ಅಂದಿರಿ ಮೂವತ್ತು ಮೂವತ್ತು ರೂಪಾಯಿ ಆಗ್ತತಿ

ಹಾಂ ಚೌಳಿಕಾಯಿ ಪಾವು ಕಿಲೋ ಒಂದು ಹದಿನೈದು ರೂಪಾಯಿ ಮಾಡಿರಿ ಹ್ಞೂ ಹಾಂ ಕಳಿಸ್ರೀ ನಮಗೆ ಉಳ್ಳಾಗಡ್ಡೆ ಒಂದು ಎರಡು ಕಿಲೋ ಬೇಕು ಬಟಾಟೆ ಒಂದು ಕಿಲೋ ಬೇಕು ಬೆಳ್ಳುಳ್ಳಿ ಪಾವು ಕಿಲೋ ಬೇಕು ಹಾಂ ಪಾವು ಕಿಲೋ ಕೊಡಿ ಬೆಳ್ಳುಳ್ಳಿ ಅಲ್ಲಾ ಐತ್ರೀ ಅಲ್ಲಾ ಹಾಂ ಹಾಂ ಅಲ್ಲಾ ಎಲ್ಲ ಕೊಟ್ಟು ಕಳ್ಸಿ ರೀ ಹಸಿಮೆಣಸಿನಕಾಯಿ ಹ್ಞೂ ಕರಿಬೇವು ಕೊತ್ತಂಬ್ರಿ ನೆನಪು ಮಾಡಿ ಕಳಿಸ್ ರೀ ಹ್ಞೂ ಹಾಂ ಮತ್ತು